ಹಲೋ ನಮಸ್ತೆ ಹೌದಾ ನಾನಾ ಯಾವಾಗ ಬಂದಿದ್ದಿರಿ ಸುಮ್ಮನೆ ಬಂದದ್ದಾ ಯಾರು ಮಾತಾಡದು ಹೇಳಿ ಯಾವ ಊರು ಹೌದಾ ನಾನು ಇರಲಿಲ್ಲ ಇವರೆ ನಾನು ಸ್ವಲ್ಪಾ ನಾನು ಬಾಂಬೈಲಿ ನಮ್ಮ ಕಸಿನ್ದು ಮಗಳ್ದು ಮದುವೆಯಿತ್ತು ಹಾಗೆ ಸ್ವಲ್ಪಾ ಎರಡು ಮೂರು ದಿನ ಇರಲಿಲ್ಲ ಮತ್ತೆ ಏನು ತೊಂದರೆಯಾಗಿತ್ತ ಏನಾದರು ಹೌದಾ ಹೌದಾ ಹಾಂ ಇವತ್ತು ಒಂದು ಆರು ಗಂಟೆ ಮೇಲೆ ಬನ್ನಿ ಇವರೇ ಅವರೇ ಯಾಕಂದರೆ ಈಗ ಲೇಟ್ ಆಯಿತಲ ಊಟದ ಟೈಮ್ ಅಲ್ಲ ಈಗ ಊಟ ಮಾಡಿ ಬರ್ತೇನೆ ಅಷ್ಟೇನು ಜಾಸ್ತಿ ಏನು ಇದಿಲ್ಲಲ್ಲ ಸೀರಿಯಸ್ ಪ್ರಾಬ್ಲಮ್ ಏನು ಇಲ್ಲಲ್ಲ ಆರು ಗಂಟೆ ಮೇಲೆ ನಾನು ಮತ್ತೆ ಬರುವಾಗ ನೀವು ಬಂದ್ ಬಂದ್ಬಿಡಿ ಅಷ್ಟೊತ್ತಿಗೆ ಅಲ್ಲಮ್ಮ ಇವ್ರು ಇರ್ತಾರೆ ನಾನೊಂದು ಅದೆ ಕೊ ಟೋಕನ್ ತಗೊಂಡಿರಿ ಅಲ್ಲಿ ಇವ್ರ ಹತ್ರ ನಮ್ಮ ಕಂಪೌಂಡ್ರ್ ಹತ್ತಿರ ಟೋಕನ್ ತಗೊಂಡು ನೀವು ಮತ್ತೆ ಅಲ್ಲಿ ಅಲ್ಲಿ ಬಲ್ ಬಲ್ ಸಾಮಾನ್ಯವಾಗಿ ಅದರಲ್ಲಿ ಕ್ಯೂವಲ್ಲಿ ನಿಂತು ಮತ್ತೆ ನೀವು ಬರ್ಬೋದು ಹಾಂ ಹಾಂ ಕೇಳಿ ಹಾಂ ಆರು ಗಂಟೆಗ್ ಸಿಗಿ ಆಯಿತಾ ಮತ್ತೆಂತ ತೊಂದರೆ ನಿಮಗೆ ಹಾಗೆ ಏನಾದರು ಬೇರೆ ಏನಿದೆ ಫುಡ್

ಹೌದು ಈಗ ಎಲ್ಲ ಕಡೆ ಈಗ ಇದೆಲ್ಲ ಕೋವಿಡ್ ನೈನ್ಟಿಂದೆಲ್ಲ ಸ್ವಲ್ಪ ಹೊಸದಾಗಿ ಎಲ್ಲ ಇದುಬಂದಿದೆ ಎಲ್ಲ ಹಾಗೆ ಏನಾದರು ನೋಡುವ ಚಕ್ ನೋಡ್ದಾಗ ಆಗುತ್ತೆ ಇದು ಆರ್ ಟಿ ಬಿ ಸಿ ಅದೆಲ್ಲ ಸ್ವಲ್ಪ ಲ್ಯಾಬಲ್ಲಿ ನೋಡಿ ಯಾಕಂದರೆ ಜ್ವರ ಅಷ್ಟು ಹಂಗೆ ಇದು ಮಾಡ್ಲಿಕ್ಕೆ ಆಗಲ್ಲವಲ್ಲ ನೋಡುವ ಬನ್ನಿ ನೀವು ಆದ ಮೇಲೆ ಆರು ಗಂಟೆ ಬಂದರೆ ನಾ ಇರ್ತೀನಿ ತುಂಬ ಕಡೆ ಈಗ ಕಾಯಿಲೆ ಎಲ್ಲ ಜಾಸ್ತಿ ಇದಾಗಿದೆ ಈಗ ಎಲ್ಲ ಕಡೆ ಇನ್ನು ಸಾಮಾನ್ಯವಾಗಿ ಏನರ ಇದ್ದರೆ ನಾನು ನೋಡಿ ನಿಮಗೆ ಇದು ಮಾಡಿ ಕಳಿಸ್ತೆನೆ ಹಾಂ ಇಲ್ಲ ಜಾಸ್ತಿ ತೊಂದರೆ ಅದರೆ ಚಕ್ ಮಾಡಬೇಕು ಏನನ್ನ ಲ್ಯಾಬಿದ್ದು ಟೆಸ್ಟ್ ಮಾಡಬೇಕಾಗುತ್ತೆ ಸರಿ ಓಕೆ ಸರಿ ನಮಸ್ತೆ